ಬೇರೆ ಬೇರೆ ಪಾಕ ಪದ್ಧತಿಗಳಲ್ಲಿ ಅಡುಗೆ ಮಾಡುವುದು ಒಂದು ವಿಶಿಷ್ಟವಾದ ಅನುಭವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ರೀತಿಯಲ್ಲಿ ಅಡುಗೆಯನ್ನು ಸಹ ಮಾಡಬೋದಾಗಿದೆ ನಮ ದಕ್ಷಿಣ ಭಾರತದಲ್ಲಿ ಮಾ ಅಡುಗೆ ಮಾಡುವ ರೀತಿ ಬೇರೆಯಾದರೆ ಉತ್ತರ ಭಾರತದಲ್ಲಿಯ ರೀತಿಯೇ ಬೇರೆ ನಮ್ಮ ದಕ್ಷಿಣ ಭಾರತದಲ್ಲಿ ಚಪಾತಿಯನ್ನು ಮಾಡಿದೆ ಮಾಡಿದರೆ ಉತ್ತರ ಭಾರತದಲ್ಲಿ ಕುಲ್ಚಾ ಮತ್ತು ನಾನ್ಗಳನ್ನು ತಯಾರಿಸಿ ಆಹಾರವನ್ನು ತಯಾರಿಸುತ್ತಾರೆ ಹೋಲಿಸಿದಾಗ ನಮ್ಮ ಕರ್ನಾಟಕ ಅಥ್ವಾ ನಮ್ಮ ದಕ್ಷಿಣ ಭಾರತದಲ್ಲಿ ಚಪಾತಿ ಮಾಡುವ ರೀತಿಯೇ ಸುಲಭ ಎನ್ನಿಸುತ್ತದೆ